ಇವಾಗ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ತುಂಬ ಸೌಲಭ್ಯಗಳು ಸರ್ಕಾರ ಮತ್ತೆ ಇಲ್ಲಿನ ಲೋಕಲ್ ಆಡಳಿತವು ತುಂಬ ಚೆನ್ನಾಗಿ ನಿಭಾಯಿಸ್ತಿದೆ ಏಕೆಂದರೆ ಇವಾಗ ನಾವು ಯಾವ್ದೇ ಆದ ನಗರ ಪಾಲಿಕೆಗಳು ಮತ್ತು ಮುನ್ಸಿಪಾಲ್ಟಿ ಈ ಥರದ್ರಲ್ಲಿ ಮುಂಚೆಯೆಲ್ಲ ತುಂಬ ತೊಂದರೆ ಆಗೋದು ಏಕೆಂದ್ರೆ ಏನಾದರೂ ಡಾಕ್ಯುಮೆಂಟ್ಸ್ ತೆಗಿಸ್ಕೋಳ್ಬೇಕಾದ್ರೆ ತುಂಬ ನಾವು ಲಂಚ ಕೊಡಬೇಕಾಗಿತ್ತು ಇಲ್ಲ ಅಂದರೆ ಅಲ್ಲಿಗೆ ಅವಾಗ ಬಾ ಇವಾಗ ಬಾ ಅಂತೆಲ್ಲ ಅಲಸ್ತಿದ್ರು ಆದರೆ ಇವಾಗೆಲ್ಲ ಹಂಗಿಲ್ಲ ನಾವು ಕಂಪ್ಲೇಂಟ್ ಫೈಲ್ ಮಾಡ್ಬೋದು ಮತ್ತೆ ಇವಾಗ ಹಳ್ಳಿ ಸೈಡಿಂದ ಪ್ರತಿಯೊಂದು ವಿಷಯಕ್ಕೂ ಎಲ್ಲ ಸಿಟಿಗೆ ಬರ್ಬೇಕಾಗಿತ್ತು ಇವಾಗೆಲ್ಲ ಹಂಗಿಲ್ಲ ಇವಾಗ ಪ್ರತಿ ಹಳ್ಳಿಯಲ್ಲೂ ಗೌರ್ಮೆಂಟ್ ಆಫೀಸ್ಗಳಿದೆ ನಮಗೇನೇ ಬೇಕಾದರೂ ಎಲ್ಲ ಎಲ್ಪ್ಲೈನ್ ಇರುತ್ತೆ ಫೋನ್ ಮೂಲಕ ನಾವು ತಿಳ್ಕೊಬೋದು ಯ ಮತ್ತು ಸುಮ್ ಸುಮ್ಮನೆ ನಾವು ಟ್ರಾವೆಲ್ ಮಾಡೋ ಅವಶ್ಯಕತೆ ಇರಲ್ಲ ಇವಾಗ ಮ ರಿಜಿಸ್ಟ್ರೇಷನ್ ಎಲ್ಲ ಇವಾಗ ಆ ತಾಲ್ಲೂಕಿಗೆ ಆ ತಾಲ್ಲೂಕಿನಲ್ಲೇ ರಿಜಿಸ್ಟ್ರೇಷನ್ ಆಫೀಸ್ಗಳು ಇಂಥವ್ನೆಲ್ಲ ಸೌಲಭ್ಯ ಮಾಡ್ಕೊಟ್ಟಿದ್ದಾರೆ ಮುಂಚೆಯೆಲ್ಲ ಹಂಗಿರ್ಲಿಲ್ಲ ಇವಾಗ ನಾವು ಹಳ್ಳಿ ಸೈಡು ಇರೋರು ಅಲ್ಲಿಂದ ರಿಜಿಸ್ಟ್ರೇಷನ್ ಮಾಡಿಸ್ಬೇಕೆಂದ್ರೆ ನಾವು ತುಮ್ಕೂರು ಸಿಟಿಗೆ ಬರ್ಬೇಕಾಗಿತ್ತು ಇವಾಗೆಲ್ಲ ಹಂಗಿಲ್ಲ ಇವಾಗ ಹಳ್ಳಿ ಸೈಡಿದ್ದರೆ ಆ ಹಳ್ಳಿಗೆ ಯಾವ ತಾಲ್ಲೂಕಿಗೆ ಸೇರುತ್ತೋ ಅಲ್ಲಿಗೆ ಹೋಗಿ ಅವರು ರಿಜಿಸ್ಟ್ರೇಷನ್ನ ಸಂಪೂರ್ಣ ಮಾಡ್ಕೊಳ್ಬೋದು ಆದ್ರೆ ಮುಂಚೆಯೆಲ್ಲ ತುಂಬ ಜನಗಳಿಗೆ ತೊಂದರೆ ಆಗೋದು ಆದರೆ ಇವಾಗ ಸರ್ಕಾರವು ತುಂಬ ಸಹಾಯ ಮಾಡಿದೆ ಮತ್ತು ನಮ್ಮ ತುಮ್ಕೂರು ನಗರ ಪಾಲಿಕೆಯು ತುಂಬ ಸಹಾಯ ಮಾಡಿದೆ ಇವಾಗೆಲ್ಲ ಜನಗಳು ಕೂಡ ಫೋನ್ ಮೂಲಕವೇ ತಿಳ್ಕೊಳ್ತಾರೆ ಏನಾರ ತೊಂದರೆ ಆದರೆ ಕಛೇರಿಗೆ ಅದಕ್ಕೆ ಸರ್ಕಾರದ ಎಲ್ಪ್ಲೈನ್ ಇರ್ ನಂಬರಿರುತ್ತೆ ಅದಕ್ಕೆ ಫೋನ್ ಮಾಡಿ ನಾವು ಯಾವ ರೀತಿ ಕಂಪ್ಲೇಂಟ್ ಫೈಲ್ ಮಾಡಬೇಕು ಇಲ್ಲ ಯಾವ ರೀತಿ ನಾವು ಸ್ಟೆಪ್ಸ್ ಫಾಲೋ ಮಾಡಬೇಕು ನಮಗಾಗಿರೋ ತೊಂದರೆಗೆ ಅಂತೆಲ್ಲ ಈ ರೀತಿ ಉಪಯೋಗವಾದ ಪಾಯಿಂಟ್ಸ್ಗಳನ್ನ ತಿಳ್ಕೊಳ್ತಾರೆ ಈ ರೀತಿ ಪರಿಣಾಮವು ಆದ್ದರಿಂದ ಜನಗಳ್ಗೂ ಯೂಸು ಮತ್ತು ಸರ್ಕಾರಕ್ಕೂ ಯೂಸು ಮತ್ತು ಎಲ್ಲಾರಿಗೂ ಅದು ಟೈಮ್ ಸೇವಾಗುತ್ತೆ ನಾವು ಬಂದು ಇವಾಗ ಮುಂಚೆಯೆಲ್ಲ ಫೋನ್ ಮೂಲಕ ಏನು ಅಷ್ಟೊಂದು ಕೋಆಪ್ರೇಟ್ ಮಾಡ್ತಿರಲಿಲ್ಲ ಇಲ್ಲಿಗೆ ಬಂದು ತಿಳ್ಕೊಂಡು ಅವರಿಗೆ ಲಂಚ ಮಾಡಿ ಎಲ್ಲ ಮಾಡೋರು ಇವಾಗ ಲಂಚ ಕೊಟ್ಟರೆ ವೀಡ್ಯೋ ಮಾಡ್ಕೊಂಡು ಕಂಪ್ಲೇಂಟ್ ಫೈಲ್ ಮಾಡ್ಬೋದು ಯಾವುದೇ ಅದಕ್ಕೆ ಅಂತಾರೆ ಆದ ಅಂತಲೇ ಲಂಚದ್ದೇ ಒಂದು ಸಪ್ರೇಟ್ ಎಲ್ಪ್ಲೈನ್ನು ಕೊಟ್ಟಿದ್ದಾರೆ ಯಾವ್ದೇ ಸರ್ಕಾರದಲ್ಲಿ ಸರ್ಕಾರಿ ಆಫೀಸ್ಗಳಲ್ಲಿ ಯಾರಾದ್ರು ಲಂಚ ಕೇಳಿದರೆ ಅವ್ರನ್ನ ಜೈಲಿಗಾಕುವ ಎಲ್ಲ ರೂಲ್ಸನ್ನು ಫಾ ಇದನ್ನು ಅನೌನ್ಸ್ ಮಾಡಿದ್ದಾರೆ ಈ ರೀತಿ ಮಾಡೋದರಿಂದ ಸರ್ಕಾರಕ್ಕೂ ಒಳ್ಳೇದು ಜನಗಳ್ಗೂ ಒಳ್ಳೇದು ಮುಂಚೆ ಇದ್ದಿದ್ಕಿಂತ ಇವಾಗ ಬೆಳವಣಿಗೆ ಅಭಿವೃದ್ಧಿ ಮೇಲೆ ತುಂಬ ಪರಿಣಾಮ ನೀಡಿದೆ ಆವಾಗ ಜನಗಳಿಗೂ ಒಳ್ಳೇದು ಇದರಿಂದ ಅವ್ರಿಗೂ ನಮ್ಮ ದೇಶಕ್ಕೂ ಒಳ್ಳೇದು ನಮ್ಮ ರಾಜ್ಯಕ್ಕೂ ಒಳ್ಳೇದು